ಇಲ್ಲಿ ನಾವು ಸ್ಕೂಲಿಂದ ಬ ಅಂದರೆ ಸ್ಕೂಲಿಂದ ಬಟ್ಟೆಗಳ್ನ ಪರ್ಚೇಸ್ ಮಾಡಿದ್ದೀವಿ ನಾವು ಅದು ನಿಮಗೆ ನಿಮ್ಗೆ ಅದು ಮಾತ್ರ ಸ್ಟಿಚಸ್ ಹಾಕಬೇಕಿತ್ತು ನಾವು ಸ್ಕೂಲಿಂದ ಫಿಫ್ಟಿ ಫಿಫ್ಟಿ ಒಂದು ಫೀಮೇಲ್ ಒಂದು ಮೇಲ್ದು ಒಂದು ಆಂ ಹೌದು ನೀವು ಹೇಳ್ರಿ ನಿಮಗೆ ನಾವು ಬರಬೇಕಾ ಇಲ್ಲ ನೀವೇ ಬರ್ತೀರಾ ತಾ ಮಾಪ್ ತೊಗೊಳಕೆ

ಓಕೆ ಸಿಂಗಲ್ ಪರ್ಸನ್ಗೆ ಎಷ್ಟು ಆಗ್ಬೋದು ಒಬ್ಬರಿಗೆ ಹೌದಾ ಹಾಂ ಹಾಂ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಸೇಮಾ ಹೌದಾ ಓಕೆ ಓಕೆ ನಾವು ಎಷ್ಟೊತ್ತಿಗೆ ಬರ್ತೀರ ನಾಳೆ ಹೌದು ಟೆನ್ ಓಕೆ ಮ್ಯಾಮ್ ತ್ಯಾಂಕ್ ಯು ಹಾಂ ಓಕ್ ಆಂ ಓಕೆ ಮ್ಯಾಮ್ ತ್ಯಾಂಕ್ ಯು ಸೊ ಇನ್ ಟೈಮಿಗೆ ಬಂದು ಬಿಡಿರಿ ಇನ್ ಟೈಮಿಗೆ ಬನ್ರಿ ಆಂ ಎಲ್ರು ಹಾಂ ಎಲ್ರು ಅವ್ಲೇಬಲ್ಲೆ ಇರ್ತಾರೆ ಒಬ್ಬರೂ ಮಿಸ್ ಆಗ್ತಾ ಆಗೋಲ್ಲ ನೀವು ಅದ್ನ ತೊಗೊಂಡು ಬಿಟ್ಟು ಸ್ವಲ್ಪ ಇನ್ ಟೈಮಿಗೆ ಅದನ್ನು ಸ್ಟಿಚಸ್ ಮಾಡಿ ನಮ್ಮ ಕಾಲೇಜಿಗೆ ಕಳ್ಸಿ ರೀ ಏಕೆಂದ್ರೆ ನಾವು ಕಾಲೇಜ್ ಏನಿಲ್ಲ ಮ್ಯಾಮ್ ಟೆನ್ ಡೇಸ್ ಆರ್ ಫಿಫ್ಟೀನ್ ಡೇಸ್ ಒಳಗೆ ವಿತಿನ್ದಾಗೆ ಬೇಕಿತ್ತು ಆಂ ಓಕೆ ಮ್ಯಾಮ್ ಜಲ್ದಿನೇ ಮಾಡಿಕೊಡ್ರಿ ಸ್ವಲ್ಪ ಹೌದ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್